ಹಲೋ ತರಕಾರಿ ಅಂಗಡಿಯವ್ರ ಹಾಂ ನಾವು ನಿಮ್ಮ ಕಸ್ಟಮರು ಹಾಂ ಹೌದು ಬೇಕಾಗಿತ್ತು ನಿಮ್ಮ ಅಂಗ್ಡಿಯೊಳಗೆ ಯಾವ್ಯಾವ ತರಕಾರಿ ಇದಾವೆ ಸ್ವಲ್ಪ್ ಹೇಳ್ತೀರಾ ಯಾವ್ಯಾವ ತರಕಾರಿ ಇದಾವೆ

ಹೌದಾ ನಮಗೆ ಈರುಳ್ಳಿ ಟಮೇಟೋ ಆಮೇಲೆ ಸೌತೆಕಾಯಿ ಬೇಕಾಗಿತ್ತು ಹೆಂಗೆ ಕೆ ಜಿ ಎಲ್ಲಾ

ನಮಗೆ ಬೀನ್ಸ್ ಬೇಕಾಗಿತ್ತು ಹಿರೇಕಾಯಿ ಬೇಕಾಗಿತ್ತು

ಬೀನ್ಸ್ ಐದು ಹೌದಾ ಹಾಂ ಟಮೇಟೋ ನೋಡಿ ಹಾಂ ನೀವು ಇದು ಕಳ್ಸಿಕೊಡ್ತೀರಾ ಇಲ್ಲಾ ನಾವೇ ಬರಬೇಕಾ ಹೌದಾ ಟ್ರಾವೆಲ್ಲಿಂಗ್ ಚಾರ್ಜಸ್ ಎಷ್ಟಾಗಿದೆ ಹಾಂ ನೀವೇ ಪ್ಯಾಕ್ ಮಾಡಿ ಕಳ್ಸಿ ಹಾಂ ಆಯಿತು ನಾ ಮೆಸೇಜ್ ಮಾಡ್ತೀವಿ ಹಾಂ ಎಷ್ಟಾಗುತ್ತೆ ಹಾಂ ಆಯಿತು ಹಾಂ ಅದೆಲ್ಲ ಎಷ್ಟು ಅಮೌಂಟ್ ಆಗುತ್ತೆ ಹೇಳಿ ನಾವು ಫೋನ್ಪೇ ಮಾಡ್ತೀನಿ ಸರಿ ಆಯಿತು ಹಾಂ ಸರಿ ಸಾಯಂಕಾಲ ಕಳಿಸ್ತೀವಿ ಇದು